ಅಪರಾದ ಮಾಡದೇ ಇರುವಂತಹ ವ್ಯಕ್ತಿಗಳಿಗೆ ಅಪರಾದವನ್ನೇ ನೀಡುತ್ತಿರುವ ಪೊಲೀಸರಿಂದ ರಕ್ಷಣೆ ಆಗಬೇಕು ಆದರೇ ಪೊಲೀಸರು ಸಂಬಂದಪಟ್ಟಂತಹ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿದುಕೊಂಡರೂ ಅಪ್ರಾದಿಗಳಿಗೆ ಮಾತ್ರ ಶಿಕ್ಷೆಯನ್ನು ಕೊಟ್ಟು ನಿರಪರಾಧಿಗಳಿಗೆ ರಕ್ಷಣೆಯನ್ನು ಕೊಡಬೇಕು ಆದರೆ ಇಲ್ಲಿಯ ಆ ತರಹ ಅಲ್ಲ ಅಪ್ರಾದಿಗಳಿಗೂ ಶಿಕ್ಷೆ ಕೊಡುತ್ತಾರೆ ನಿರಪ್ರಾದಿಗಳಿಗೂ ಶಿಕ್ಷೆಯನ್ನು ಕೊಡುತ್ತಾರೆ ಯಾವುದೇ ರೀತಿ ಗಲಾಟೆ ಆಗಿರಲಿ ಯಾವುದೇ ರೀತಿ ತೊಂದರೆಗಳಾಗಿರಲಿ ಪೊಲೀಸರು ಬಂದು ಇಬ್ಬರನ್ನೂ ಜೈಲಿಗೆ ಕರ್ಕೊಂಡೋಗಿ ಅಲ್ಲಿ ರಾಜೀ ಮಾಡಿ ಅವರ ಅಮೋಂಟ್ ಬೇಕಿರುವಂತಹ ಏನ್ ಏನ್ ಏನು ಬೇಕೋ ಅದು ಮಾತ್ರ ಅವರು ಸಹಕರಿಸುತ್ತಾರೆ ಹೊರ್ತು ನ್ಯಾಯವನ್ನು ಒದಗಿಸುವ ಪೊಲೀಸ್ ಠಾಣೆ ಒಂದು ಎಲ್ಲಿಯೂ ಸಿಗುತ್ತಿಲ್ಲ ಅದರಿಂದ ಪೊಲೀಸರು ತಮಗೆ ನ್ಯಾಯವನ್ನು ಮಾಡುವುದಕ್ಕಾಗಿ ಎಲ್ಲ ಪೊಲೀಸರಿಗೂ ವಿನಂತಿ ಮಾಡಿಕೊಳ್ಳುತ್ತೇವೆ ಅಪರಾದ ಮಾಡೊದರಿಂದ ಇಷ್ಟು ಅಮೌಂಟ್ ಕೊಡಿ ನಿಮಗೆ ರಾಜಾಮ್ ರಾಜಿನ ನಾವು ರಾಜಿ ಮಾಡುತ್ತೇವೆಂದು ಮಾಡುವುದು ತಪ್ಪು